ನಾವು ನನ್ನ ಮಗನ್ದು ಪ್ರೆಬ್ರವರಿ ಎರಡನೇ ತಾರೀಕು ಬರ್ತಡೇ ಇತ್ತು ಕ್ಯಾಂಟೀನ್ಗೆ ಹೇಳಣ ಊಟಕ್ಕೆ ಅಂತ ನಮ್ಮ ಯಜ್ಮಾನ್ರು ಹೇಳದ್ರೂ ಅದಕ್ಕೆ ನಾವು ಕ್ಯಾಂಟೀನ್ಗೆ ಊಟಕ್ಕೇಳಿದ್ರೆ ತುಂಬ ಖರ್ಚಾಗುತ್ತೆ ಬೇಡ ಮನೆಯಲ್ಲೇ ಮಾಡೋಣ ಅಡ್ಗೆಗಳು ಬಂದವ್ರು ಹೊಟ್ಟೆ ತುಂಬ ಊಟ ಮಾಡಿಕೊಂಡೋಗ್ತಾರೆ ಅಂತ ನಾನೇಳಿ ನಮ್ಮೆಜ ನಮ್ಮ ಅಕ್ಕ ತಂಗೀರು ನಮ್ಮ ಸಂಬಂಧಿಕ್ರು ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿಕೊಂಡು ಮನೆಯಲ್ಲೇ ಅಡಿಗೆ ಮಾಡಕ್ಕೆ ಸ್ಟಾಟ್ ಮಾಡಿದ್ರೆ ಮನೆಯಲ್ಲೇ ಬಿರ್ಯಾನಿ ಮಾಡೋಣ ಬಿರ್ಯಾನಿ ಒಂದು ಹದಿನೈದು ಕೆಜೀ ಚಿಕನ್ ಇಪ್ಪತ್ತು ಕೆಜೀ ಇಪ್ಪತ್ತೈದು ಕೆಜಿ ಅಕ್ಕಿ ಹಾಕಿ ಮಾಡೋಣ ಅಂತ್ಹೇಳಿ ಎಲ್ಲರು ಮಾತಾಡಿಕೊಂಡ್ವಿ ಆಮೇಲೆ ಮಾತಾಡಿದ್ದಾದಮೇಲೆ ಐಟಮ್ಸೆಲ್ಲ ತಗೊಬಂದೆ ಇಪ್ಪತ್ತೈದು ಕೆಜಿ ಅಕ್ಕಿ ಹದಿನೈದು ಕೆಜಿ ಚಿಕನ್ನು ಎರಡು ಕೆಜಿ ಎಣ್ಣೆ ಡಾಲ್ಡ ಒಂದು ಕೆಜಿ ಮತ್ತು ಇದು ಹಾಂ ಹಾಂ ಗರಮ್ ಮಸಾಲ ಚಿಕನ್ ಮಸಾಲ ಬಿರ್ಯಾನಿ ಮಸಾಲ ಹಾಂ ಪಲಾವ್ ಎಲೆ ಮತ್ತು ಇದು ಮಾನಸ ಮೊಗ್ಗು ಅಮೇಲೆ ಈರುಳ್ಳಿ ಟಮಾಟ ಕೊತ್ತಮಿರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಕುದೀನ ಈ ಐಟಮೆಲ್ಲಾ ತರಿಸಿ ನಾವೇ ಮನೆಯಲ್ಲಿ ಹೆಚ್ಚಿ ಒಗ್ಗರಣೆ ಮಾಡಿ ತುಂಬ ನಾವು ಕ್ಯಾಂಟೀನ್ಗೆ ಕೊಟ್ಟಿದಿದ್ರೆ ತುಂಬ ದುಡ್ಡಾಗ್ತಾಯಿತ್ತು ಮನೆಯಲ್ಲೇ ಮಾಡಿದ್ದಕ್ಕೆ ಸ್ವಲ್ಪ ಕಡ್ಮೆ ಆಯಿತು ಆಮೇಲೆ ಬಿರ್ಯಾನಿ ಮಾಡಿದ್ವಿ ಬಿರ್ಯಾನಿ ಮಾಡಿ ರೆಡಿ ಮಾಡಿಟ್ಟು ಸ್ವೀಟಿಗೇ ಸಬ್ಬಕ್ಕಿ ಪಾಯ್ಸಾ ಮಾಡಿದ್ವಿ ಸಬ್ಬಕ್ಕಿ ಪಾಯ್ಸಾ ಸ್ವೀಟು ಬಿರ್ಯಾನಿ ಮಾಡಿ ನಾವೆ ಮನೆಯಲ್ಲೇ ಎಲ್ಲರೂ ಸೇರಿ ಮಾಡಿ ಇಟ್ಟೆವು ಆಮೇಲೆ ಆ ಬಿರ್ಯಾನಿಗೆ ಸ್ವಲ್ಪ ಮೊಸರು ಬಜ್ಜಿ ಸೌತೆಕಾಯಿ ಎಸರು ಇದೂ ಮೊಸರು ಇದನ್ನು ಹಾಕಿ ಮೊಸರು ಬಜ್ಜೀ ಸ್ವಲ್ಪ ಮಾಡಿದ್ವಿ ಆಮೇಲೆ ಏ ಎಲ್ಲರು ಸಂಜೆ ಸಹ ಎಲ್ಲ ಮಾಡಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಕೇಕೆಲ್ಲ ತರಿಸಿ ಮಡ್ಗಿ ಸಂಬಂಧಿಕ್ರಗೆಲ್ಲ ಫ್ರೆಂಡ್ಸ್ಗೆ ಸಂಬಂಧಿಕ್ರಗೆ ಎಲ್ರಿಗು ಹೇಳಿದ್ವಿ ನಾವು ಎಲ್ರುನುನು ಬಂದರು ಕೇಕ್ ಕಟ್ ಕೇಕ್ ಕಟ್ ಮಾಡಿದ್ವಿ ಕೇಕ್ ಕಟ್ ಮಾಡಿದ್ವಿ ಕೇಕೆಲ್ಲ ಕಟ್ಟಾದಮೇಲೆ ಎಲ್ರುಗು ಊಟ ಬಿರ್ಯಾನಿ ಎಲ್ರಿಗು ಬಡಿಸಿದ್ವಿ ಎಲ್ಲರೂ ತಿಂದು ತುಂಬ ಚೆನ್ನಾಗೈತೆ ತುಂಬ ಚೆನಾಗೈತೆ ಅಂತ್ಹೇಳಿ ತುಂಬ ಹೊಗ್ಳುದ್ರು ಎಷ್ಟು ಚೆನ್ನಾಗ್ ಮಾಡಿದ್ದೀರಾ ಅಂತ ನನ್ನ ಮಗನ್ಗು ತುಂಬ ಖುಷಿಯಾಗೋಯ್ತು ಬರ್ತಡೇ ದಿವಸ ಏ ನನ್ನ ಬರ್ತಡೇಗೆ ಬಂದವ್ರೆಲ್ಲ ಊಟ ತುಂಬ ಚೆನ್ನಾಗೈತೆ ತುಂಬ ಚೆನ್ನಾಗೈತೆ ಅಂತ ಎಲ್ಲರೂ ಪ್ರತಿಯೊಬ್ರುನು ಹೇಳ್ದವ್ರೆ ನನ್ನ ಮಗನ್ಗೆ ತುಂಬ ಖುಷ್ಯಾಯ್ತು ನಮ್ಮ ಯಜ್ಮಾನ್ರಿಗ್ ಖುಷ್ಯಾಯ್ತು ನನಗಂತು ತುಂಬ ಸಿಕ್ಕಾಪಟ್ಟೆ ಖುಷ್ಯಾಗೋಯ್ತು ಆಮೇಲೆ ಏ ಸಬ್ಬಕ್ಕಿ ಪಾಯ್ಸಾ ಬಿರ್ಯಾನಿ ಮೊಸ್ರು ಬಜಿ ಎಲ್ರುಗು ಹಾಕಿ ಎಲ್ಲರು ತಿಂದು ಎಲ್ಲರು ಖುಷಿಯಾಗಿ ಹೊಗುಳ್ತಯಿದ್ರೆ ತುಂಬ ಸಂತೋಷ ಆಗೋಯ್ತು ನಮಗೆ ಆ ಆಮೇಲೆ ನಮ್ಮ ಇದ್ರಲ್ಲಿ ಈ ಥರಾ ಕಡಿಮೆ ಮಾಡೋದು ಬರ್ತಡೇಗಳು ಬೇರೆವ್ರೆಲ್ಲ ವರ್ಷ ವರ್ಷ ಮಾಡ್ತಾರೇನು ನಾವೇನು ತುಂಬ ಕಡ್ಮೆ ಮಾಡಿದ್ದು ಆದ್ರೆ ತುಂಬ ಜನ ನಮ್ಮನ್ನು ಹೊಗ್ಳ್ ತುಂಬ ತುಂಬ ಖುಷಿ ಆಗೋಯಿತು ಅವನು ನನ್ನ ಮಗ ನನಗೇಳ್ತಾನೆ ಅಮ್ಮ ಎಷ್ಟು ಖುಷ್ಯಾಯ್ತು ಗೊತ್ತ ನೀವು ಇವತ್ತು ನನ್ಗೆ ಬರ್ತ್ ರೇ ಮಾಡಿದ್ದು ಅಷ್ಟೊಂದು ಜನ ಬಂದಿದ್ದು ನನ್ನನ್ನು ಹೊಗಳಿದ್ದು ತುಂಬ ಖುಷಿಯಾಗೋಯ್ತಮ್ಮ ಅಂತೇಳ್ದಾಗ ನನಗೆ ತುಂಬ ಖುಷಿ ಆಗೋಯಿತು ಏ ನನ್ನ ಮಗನೆ ನನಗೆ ಈ ಥರ ಹೇಳದ್ನಲ್ಲ ತುಂಬ ಆನಂದ ಆಗೋಯ್ತು ನನ್ನ ಮನಸಿಗೆ ಅದಕ್ಕೆ ದುಡ್ಡು ದುಡ್ಡು ಮಾತ್ರ ಕ್ಯಾಂಟೀನ್ಗೆ ಕೊಟ್ಟಿದ್ರೆ ಒಂದು ಹತ್ತು ಹದಿನೈದು ಸಾವಿರ ಖರ್ಚಾಗ್ತಾಯಿತ್ತೇನೊ ನಾವು ಮನೆಯಲ್ಲೇ ಮಾಡಿದ್ದಕ್ಕೆ ಏಳು ಸಾವ್ರ ರುಪಾಯಿ ಖರ್ಚಾಯ್ತು ನಾವು ಮನೆಯಲ್ಲೆ ತಯಾರು ಮಾಡಿದ್ದ ಅಡಿಗೆ ನಾವು ಮನೆಯಲ್ಲೆ ತಯಾರು ಮಾಡಿದ್ದಕ್ಕೆ ಏಳು ಸಾವಿರ ಖರ್ಚಾಯ್ತು ನಾವು ಕ್ಯಾಂಟೀನ್ಗೆ ಕೊಟ್ಟಿದ್ದಿದ್ರೆ ಒಂದು ಹತ್ತು ಹನ್ನೆರಡು ಹದಿನೈದು ಗಂಟಾ ತಗೊತ ಇದ್ರವ್ರು ಕ್ಯಾಂಟಿನ್ಗೆ ಕೊಟ್ಟಿದ್ ಇವಾಗ ನಾವು ಮನೆಯಲ್ಲೇ ಮಾಡಿದ್ಕೆ ಉಳಿತಾಯ ಆಯ್ತಲ್ಲ ನಾವೆ ಅಡಿಗೆ ಮಾಡಿದ್ದು ನಾವೆ ಐಟಮ್ ತಗೊಬಂದ್ ನಾವೆ ಎಲ್ಲಾ ಪಿಪೇರ್ ಮಾಡಿದಕ್ಕೆ ಏಳು ಸಾವಿರ ಅಮೌಂಟ್ ಆಯಿತು ಆಚೆ ಕಡೆ ಕೊಟ್ಟಿದ್ದಿದ್ರೆ ಇನ್ನೊಂದು ಎರಡು ಸಾವಿರ ಹೊರ್ಟೋಗ್ತಾಯಿತ್ತು ಅದಕ್ಕೆ ನಾವು ಮನೆಯಲ್ಲೇ ಮಾಡಿದರೆ ನಮ್ಮ ಕೈರುಚಿ ನಮ್ಮಿದು ನಮ್ಗೆ ನಮ್ಮ ಖುಷಿ ನಮ್ಗೆ ತುಂಬ ಖುಷಿ ಆಗೋಯ್ತು ಅವೆಲ್ಲ ಮಾಡಿದ್ದಕ್ಕೆ ಹಾಂ ನಮ್ಮ ಯಜ್ಮಾನ್ರು ಹೇಳಿದರು ಅಯ್ಯೋ ನಿನ್ನ ಮಾತು ಕೇಳ್ದಿರ ನಾನು ಏನಾದರು ಕ್ಯಾಂಟೀನ್ಗೆ ಆರ್ಡ್ರ್ ಮಾಡಿಬಿಟ್ಟಿದಿದ್ರೆ ಎಷ್ಟು ದುಡ್ಡು ವೇಶ್ಟ್ ಆಗ್ತಾಯಿತ್ತು ನೀನು ಹೇಳಿದ್ದೇ ಒಳ್ಳೆದು ಮನೆಯಲ್ಲೇ ನಾವು ಮಾಡ್ತಿವಿ ಅಂತ ತುಂಬ ಖುಷಿಯಾಯಿತು ನನಗೆ ಹಣ ಉಳಿಸ್ಕೊಟ್ಟೆ ಅದೆ ಜನಾನು ಹೊಗ್ಳುದ್ರು ತುಂಬ ಚೆನ್ನಾಗಿತ್ತು ಊಟ ಅಂತ ಅಂತೇಳಿದ ನನಗೆ ತುಂಬ ಖುಷಿಯಾಯಿತು